ಹೌದು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಸಕ್ಕತ್ ಮಳೆ ಇರ್ತಾ ಇತ್ತು ಯಾವಾಗ್ಲು ಮಳೆ ಬಿಸಿಲು ಕಾಣದೇ ಕಷ್ಟಾಗ್ತಿತ್ತು ಬಿಸ್ಲು ಒಂದು ಮೂರುತಿಂಗ್ಳು ಇದ್ರೂ ಹೆಚ್ಚು ಅದು ಸ್ವಲ್ಪ ಮೋಡ ಬಿಸಿಲು ಈ ಥರ ಇರ್ತಿತ್ತು ಈಗ ದೇವರೇ ಗತಿಯಾಗಿದೆ ಈಗ ಸಧ್ಯಕೀಗೊಂದ್ ಹತ್ತು ಹನ್ನೆರಡು ತಿಂಗ್ಳಿಂದ ಬರಬಾರ್ದಂಥ ಬಿಸಿಲು ಅಂದರೆ ಬಿಸ್ಲು ತಾಪಕ್ಕೆ ನಮಗೆ ತತ್ತರಿಸ್ ಹೋಗ್ತಾಯಿದೀವಿ ಬಿಸಿಲು ಮನೇಲೂ ಇರೋಕಾಗ್ತಯಿಲ್ಲ ಹೊರ್ಗಡೆ ಹೋಗಕಾಗ್ತಯಿಲ್ಲ ತುಂಬ ಬಿಸಿಲಿದೆ ಅವಾಗ ತುಂಬ ಸುಭೀಕ್ಷವಾದ ಮಳೆ ಇದ್ದಿದ್ರಿಂದ ಸಹ ರೋಡ್ ಪಕ್ಕದಲೆಲ್ಲಾ ಮರ ಗಿಡಗಳಿತ್ತು ನೆರಳಿರ್ತಿತ್ತು ಈಗೆಲ್ಲ ರೋಡ್ ಮಾಡೋಕೋಸ್ಕರ ಮರಗಳನೆಲ್ಲ ಕಡ್ದು ಬಿಟ್ಟಿದ್ದಾರೆ ಎಲ್ಲಿ ನೋಡಿದ್ರು ಟಾರ್ರೋಡ್ ಆಗಿದೆ ರೋಡಿನ ಬದಿನಲ್ಲಿ ನೆರಳಿಲ್ಲ ಓಡಾಡೋಕ್ ತುಂಬ ಕಷ್ಟ ಆಗ್ತಾಯಿದೆ ಮುಂಚೆ ಮರಗಿಡಗಳಿಂದ ನಳನಳಿಸ್ತಾಯಿತ್ತು ಚಿಕ್ಕಮಂಗ್ಳೂರು ಈಗ ನಾವು ಬಯಲು ಸೀಮೆ ಅವ್ರು ಆಗಿಬಿಟ್ಟಿದ್ದೀವಿ ಮಲ್ನಾಡು ಹೋಗಿ ಬಯಲು ಸೀಮೆ ಆಗಿಬಿಟ್ಟಿದೆ ಈಗ ಈ ಸರ್ಕಾರ ಬಂದಾಗಿಂದಂತು ನಮಗೆ ನೀರಿಗೆ ಬರ ಶುರುವಾಗಿದೆ ಕರೆಕ್ಟಾಗಿ ಕರೆಂಟಿಲ್ಲ ಕರೆಂಟಿಲ್ಲ ಸರಿಯಾಗಿ ಮನೇಲಿದ್ದಾಗ ಫ್ಯಾನ್ ಹಾಕೊಳನ ಅಂದರೆ ಕರೆಂಟಿನ ಅಭಾವ ಆಗಿದೆ ನೀರಿಲ್ಲ ಸರಿಯಾಗಿ ಚಂದಾಗಿ ಅವಾಗ ಮಳೆ ಆಗ್ತಾಯಿತ್ತು ನೀರಿನ ಪ್ರಾಬ್ಲಮ್ ಇರಲಿಲ್ಲ ಈಗಂತು ಮಳೇನು ಇಲ್ಲ ನೀರು ಇಲ್ಲ ಹಿಂಸೆ ಆಗಿಬಿಟ್ಟಿದೆ ವಾರಗಟ್ಲೇ ನೀರು ಬಿಡ್ತಾಯಿಲ್ಲ ಜನರ ಸ್ಥಿತಿ ಅಸ್ಥವ್ಯಸ್ತ ಆಗ್ಬಿಟ್ಟಿದೆ ಈಗ ಒಂದು ಹತ್ತು ತಿಂಗಳಿದಂತು ಬರಗಾಲ ಬಂದಂಗೆ ಆಗಿಬಿಟ್ಟಿದೆ ನೆಮ್ದಿಯಾಗಿ ಇರೋಕಾಗ್ತಾಯಿಲ್ಲ ಈ ಪಕ್ಷ ರಾಜಕೀಯದಲ್ಲಿ ಹೇಳ್ಕೋಳಕೋದ್ರೆ ಕಾಂಗ್ರೆಸ್ ಬಂದಾಗಿಂದ ಒಂಥರ ನೆಮ್ದಿ ಇಲ್ಲ ಜೀವನ ಅನ್ನಂಗೆ ಅನಿಸ್ಬಿಟ್ಟಿದೆ ಮುಂದೆ ಹೆಂಗೆ ನಮ್ಮ ದೇಶ ಏನಾಗುತ್ತೋ ಭಗ್ವಂತ ಅಂತ ಯೋಚನೆ ಮಾಡೋ ಸ್ಥಿತಿ ಬಂದಿದೆ ನಮ್ಮ ಹಿಂದುತ್ವ ಉಳಿಬೇಕು ಧಾರ್ಮಿಕ ಕಾರ್ಯಕ್ರಮಗಳು ನಡಿಬೇಕು ಸಂಸ್ಕೃತಿ ಉಳಿಬೇಕು ಅಂದರೆ ನಮ್ಮ ಬಿ ಜೆ ಪಿ ಬರಲೇಬೇಕು ನಮ್ಗೆ ಯಾವಾಗ ಆ ನೆಮ್ಮದಿ ಉಸಿರಾಡ್ತಿವೋ ಅಂತ ಅನ್ಕೊಳಾಗಾಗಿದೆ ನಮಗೆ ತುಂಬ ಬೇಜಾರಾಗ್ತಾಯಿದೆ ಕಾಂಗ್ರೆಸ್ ಬಂದಿರೋದರಿಂದ ಇದೊಂದು ಬದಲಾವಣೆ ಅಂತ ಅನ್ಕೊಂಡು ಇಷ್ಟು ದಿನ ಕಾಲ ಕಳೆದಿದೀವಿ ಹತ್ತು ತಿಂಗಳು ಇನ್ನುಮುಂದೆನಾದ್ರು ನಮ್ಮ ಬಿ ಜೆ ಪಿ ಬರೋಹಂಗಾಗ್ಲಿ ಬರಬೇಕು ಬರಲೇಬೇಕು ಖಂಡಿತವಾಗಿ ನಾವು ನೆಮ್ಮದಿಯಿಂದ ಉಸಿರಾಡೊವಾಗೆ ಆಗಬೇಕು ನಾವು ಇಲ್ಲೀ ಆಯ್ಕೆಯಾದ ವ್ಯಕ್ತಿಗಳನ್ನು ಬೇಡ್ಕೊಳೋದ್ ಇಷ್ಟೇ ನೀವು ಚೆನ್ನಾಗ್ ಇರಿ ನಮ್ಮನ್ನು ಚೆನ್ನಾಗ್ ನೋಡ್ಕೊಳಿ ಪ್ರಜೆಗಳನ್ನ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರಾಂತ ಹೇಳಿ ಅಲ್ಪ ಸ್ವಲ್ಪವಾದ್ರು ಜನರ ಸೇವೆ ಮಾಡೋದಕ್ಕೆ ಅನುವು ಮಾಡ್ಕೊಳಿ ಮಾಡಿಕೊಡಿ ನಮ್ಮನ್ನು ನೆಮ್ಮದಿಯಿಂದ ಇರೋವಾಗೆ ನೋಡ್ಕೊಳಿ ಇದು ಬದಲಾವಣೆ ಬೇಕಿತ್ತು ನಮ್ಮ ಚಿಕ್ಕಮಂಗ್ಳೂರಲ್ಲಿ ಆಗಿಬಿಟ್ಟಿದೆ ಯಾವ್ತರ ಅಂದರೆ ಅದನ್ನು ಹೇಳ್ಕೊಳಕ್ ಆಗ್ತಾಯಿಲ್ಲ ಈಗ ಒಂದು ಹತ್ತು ತಿಂಗಳಿಂದ ಬದಲಾವಣೆ ಆಗಿದೆ ನಕ್ಸ್ಟು ನಮ್ಮ ಪಕ್ಷನೆ ಬರಬೇಕು ಇನ್ಯಾವ ಪಕ್ಷದಿಂದ ಇದು ಸರಿಮಾಡೋಕ್ ಸಾಧ್ಯಯಿಲ್ಲ ಪ್ರಾಬ್ಲಮ್ಗಳನ್ನ ಬರಬೇಕು ಜನರಿಗಾಗಿ ಹೊರಾಡೋವಂಥ ಪ್ರಾಬ್ಲಮ್ನ ಸಾಲು ಮಾಡುವಂಥ ಒಬ್ಬ ವ್ಯಕ್ತಿ ಬೇಕು ಬೇಕಾಗಿದೆ ನಮಗೆ ಅಬ್ ಅಂತಹ ವ್ಯಕ್ತಿ ಆದಷ್ಟು ಬೇಗ ಬರಲಿ ಈ ಚುನಾವಣೆಯಿಂದ ಅಂಥ ವ್ಯಕ್ತಿ ಬರುವಂತೆ ಮಾಡಿಕೊಟ್ಟ ಮೋದಿಯವರಿಗೆ ನನ್ನ ನಮಸ್ಕಾರಗಳು ನಮಗೆ ಬದಲಾವಣೆ ಬೇಕು ಬೇಕು ಈ ಸಲ ಬಿ ಜೆ ಪಿ ಬಂದು ನಮ್ಗೊಂದು ನೆಮ್ದಿಯ ವಾತಾವರನ ಸಿಗುವಂತಾದರೆ ಸಾಕಾಗಿದೆ ನಮ್ಮ ದೇಶ ಭಾಷೆ ಸಂಸ್ಕೃತಿ ಉಳಿಬೇಕಾಗಿದೆ ನಮ್ಮ ಹಿಂದುತ್ವ ಉಳಿಬೇಕಾಗಿದೆ ಅದು ಉಳಿಬೇಕು ಅಂದರೆ ಬಿ ಜೆ ಪಿ ಬರಲೆ ಬೇಕು ನಾವು ಆ ಬದಲಾವಣೆಗಾಗ್ ಕಾಯ್ತಾಯಿದೀವಿ ಮೊದಿಯವರಿಗೆ ಜಯವಾಗ್ಲಿ ಅವರೇ ಆ ಸ್ಥಾನಕ್ಕೆ ಆ ಸ್ಥಾನಕೇ ಒಂದು ಕಳಶವಾಗಿ ಇದಾರೆ ಅವರು ಅವ್ರನ್ನ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ಮೋದಿಯವರೆ ಇನ್ನು ಹತ್ತಾರು ವರ್ಷಗಳು ಆ ಜಾಗದಲ್ಲಿ ಇರಬೇಕು ಅಂತ ನಾವು ಆಸೆ ಪಡ್ತೀವಿ ಭಗ್ವಂತ ಆ ಥರ ಆಗೋ ಹಾಗೆ ಮಾಡಿದರೆ ನಮ್ಗೆ ತುಂಬ ಸಂತೋಷ ಬೇಕು ಬೇಕು ನಮ್ಮ ದೇಶದ ಬದಲಾವಣೆ ಆಗಿದೆ ಆದರೆ ಮಕ್ಕಳಿಗೆ ಈ ಕೆಲಸಗಳು ಸಿಗ್ತಾಯಿಲ್ಲ ಮೋದಿಯವರು ಯುದ್ ಈ ಈ ಥರದಲ್ಲಿ ನಮ್ಮ ಬೇಡಿಕೆ ಈಡೇರ್ಸೋವಂಗ್ ಮಾಡಲಿ ಕೆಲಸ ಕಾರ್ಯಗಳು ಸಿಗೋವಂಗ್ ಮಕ್ಳಿಗೆ ಮಾಡಲಿ ನನ್ನ ಮಗನಿಗೆ ಕೆಲಸ ಇಲ್ಲ ಆದಷ್ಟು ಬೇಗ ಬಿ ಜೆ ಪಿ ಸರ್ಕಾರ ಬಂದು ನಮ್ಮ ಮಕ್ಕಳಿಗೆ ಕೆಲ್ಸಗಳು ಸಿಗೋ ಹಾಗೆ ಮಾಡಲಿ ಎಲ್ಲಿ ನೋಡಿದ್ರು ಬರಗಾಲ ಆದಂಗೆ ಆಗಿದೆ ಮಳೆ ಬೆಳೆ ಇಲ್ಲದಲೇ ಮಳೆ ಆದರೆ ಸಮೃದ್ದಿಯಾಗಿ ಬೆಳೆ ಬರುತ್ತೆ ಎಲ್ಲೆಲ್ಲೂ ಹಸ್ರು ತುಂಬ್ಕೊಳ್ಳಿ ಹಿಂದೆ ಹೇಗೇಗೆ ಮಳೆ ಎಲ್ಲ ಚೆನ್ನಾಗ್ ಆಗ್ತಾಯಿತ್ತು ಸಸ್ಯ ಶ್ಯಾಮಲೆ ಅರಳ್ತ ಇತ್ತು ವರ್ಷ ವರ್ಷವು ಮಳೆ ಬರಲಿ ಸಸ್ಯ ಶ್ಯಾಮಲೆ ಅರಳಲಿ ನಮ್ಮ ಆ ಕರ್ನಾಟಕ ಅಲ್ಲದೆ ನಮ್ಮ ರಾ ದೇಶ ಸಮೃದ್ಧಿಯಿಂದ ಕೂಡಿರ್ಲಿ ಅಂತ ಆಶಿಸ್ತಾ ನನ್ನೆರಡು ಮಾತನ್ನ ಮುಗಿಸ್ತೀನಿ ಜೈ ಭಾರತ್ ಜೈ ಕರ್ನಾಟಕ ಒಂದೇ ಮಾತರಂ ಭೋಲೋ ಭಾರತ್ ಮಾತಾಕಿ ಜೈ